ಹಲೋ ಅರವಿಂದ್ ಅಲ್ವಾ ನಾನು ಶಿವಮೊಗ್ಗದಿಂದ ತಮ್ಮದು ಒಂದು ಕ್ಯಾಬಿನ ವ್ಯವಸ್ಥೆ ಆಗಬೇಕಿತ್ತು ನನಗೆ ಐದನೇ ತಾರೀಕು ನನ್ನ ಪೋಷಕರು ಉಡುಪಿಯಲ್ಲಿದ್ದಾರೆ ಅವರು ವಾಪಸು ಐದನೇ ತಾರೀಕು ಶಿವಮೊಗ್ಗ ಬರಬೇಕಾಗಿದೆ ಹಾಗಾಗಿ ತಮ್ಮ ಕ್ಯಾಬಿನ ಒಂದು ವ್ಯವಸ್ಥೆನ ಮಾಡ್ಕೊಡ್ಲಿಕ್ಕಾಗುತ್ತಾ

ಅದರ ಒಟ್ಟು ಖರ್ಚು ನ ಮೊತ್ತವನ್ನ ಹೇಳಿ

ಬರು ವಾಪಸ್ ಬರುವಾಗ ಉಡುಪಿಯಿಂದ ಮಣಿಪಾಲ ಹೆಬ್ರಿ ಕಾರ್ಕಳ ತೀರ್ಥಳ್ಳಿ ಬಂದು ಶಿವಮೊಗ್ಗ ವಾಪಸ್ ಬರಬೇಕಾಗತ್ತೆ ವಾಪಸ್ ಬರುವಾಗ ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ ಜೊತೆಯಲ್ಲಿ ಬರ್ತಾರೆ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಿಮಗೆ ಕೊಡ್ತೀನಿ ತಗೊಳ್ಳಿ ಒಂಬತ್ತು ಎರಡು ನಾಲ್ಕು ಎರಡು ಐದು ಸೊನ್ನೆ ಸೊನ್ನೆ ಎಂಟು ಒಂದು ಸೊನ್ನೆ ಸರಿ ನಿಗದಿತ ಸಮಯದಲ್ಲಿ ಅವ್ರನ್ನ ವಾಪಸ್ಸು ಸುರಕ್ಷಿತವಾಗಿ ಮನೆಗೆ ತಲುಪಿಸಿ ಹೋಗಿ ಧನ್ಯವಾದಗಳು